ನಮ್ಮ ಊರಿನಲ್ಲಿ ಬೆಳೆಗಳನ್ನು ಬೆಳೆಯಲು ತುಂಬ ಕಷ್ಟಕರವಾಗಿದೆ ಏಕೆಂದರೆ ರೈತರು ಕಷ್ಟದಿಂದ ನೀರು ಟೈಮ್ ಟೈಮ್ಗೆ ನೀರು ಕಟ್ಟುವುದು ಬೆಳೆಗಳಿಗೆ ಬೇಕಾದ ಗ್ ರಸಗೊಬ್ಬರಗಳನ್ನು ಹಾಕುವುದು ಅದರ ಮೂಲಕ ಅದನ್ನು ಟೈಮ್ಗೆ ಯಾವ ರೀತಿ ಅದನ್ನು ಯಾವ ರೀತಿ ಮಾಡಿದ್ರೆ ಈ ಗುಣಮಟ್ಟ ಹೆಚ್ಚಾಗುತ್ತದೆ ಎಂಬ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದರು ಈ ಕಾಲ್ದಲ್ಲಿ ಅಂದರೆ ರಾಸಾಯನಿಕ ರಸಗೊಬ್ಬರಗಳನ್ನು ಬಿಟ್ಟು ಔಷಧಿಗಳ ಮೂಲಕ ಅದಕ್ಕೆ ಬೆಳೆ ಇನ್ನೂ ಹೆಚ್ಚಾಗಿ ಬರುವಂತೆ ಮಾಡ್ತಿದ್ದಾರೆ ರಾಸಾಯನಿಕ ರಸಗೊಬ್ಬರಗಳನ್ನು ಹಾಕಿ ತಮ್ಮ ಗುಣಮಟ್ಟ ಮತ್ತು ಇಳುವರಿಯನ್ನು ಹೆಚ್ಚಿಸಲು ಪ್ರಯತ್ನ ಮಾಡ್ತಿದ್ದಾರೆ ರೈತರಿಗೂ ಸಹ ಹೆಚ್ಚು ಕಷ್ಟದಿಂದ ಅವರು ಬೆಳೆಗಳನ್ನು ಬೆಳೆಯಲು ಮುಂದುವರೆಸಿ ತಮಗೆ ಬೇಕಾದ ಬೆಳೆಗಳನ್ನು ಸಹ ಈ ರೀತಿ ಒದಗಿಸಿಕೊಳ್ಳುತ್ತಾರೆ ಅಂದ್ರೆ ಯಾವ ರೀತಿ ಅಂದರೆ ತಮಗೆ ಬೇಕಾದ ಸೌಕರ್ಯಗಳನ್ನು ಮಾಡ್ತಾರೆ ಟೈಮ್ಗೆ ನೀರು ಕಟ್ಟೋದು ಅವರು ಅದರ ಬಗ್ಗೆನೇ ಗಮನ ಇಟ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ ಅದರಿಂದ ಗುಣಮಟ್ಟ ಮತ್ತು ಇಳುವರಿಯನ್ನು ಹೆಚ್ಚಿಸಲು ಇನ್ನೂ ಅವರಿಗೆ ಸುಲಭವಾಗಿದೆ